ಹೌದು ಹೇಳಿ ಹೇಳಿ ಹೌದು ಮೊಬೈಲ್ ಶಾಪ್ ಹೇಳಿ

ಹಾಂ ನಿಮಗೆ ಎಷ್ಟು ರೇಂಜಿದ್ದು ಬೇಕು ಎಷ್ಟು ಹಣದ್ದು ಅಂದಾಜು ಹಾಂ ಹದಿನೈದು ಸಾವಿರದ್ದು ಹೌದಾ ಹಾಂ ಸಿಗ್ತದೆ ಮೇಡಮ್ ನಿಮಗೆ ಯಾವ ಕಂಪೆನಿ ಬೇಕು ಇಲ್ಲಿ ನಮ್ಮ ಹತ್ರ ಸ್ಯಾಮ್ಸಂಗ್ ಓಪ್ಪೋ ಮೊಟೊರೋಲ ಬೇರೆ ಬೇರೆ ವಿವೋ ಬೇರೆ ಬೇರೆ ಕಂಪೆನಿಯದ್ದುಂಟು ನೀವು ಯಾವ ಕಂಪೆನಿಯದ್ದು ಮೊಬೈಲ್ ತಕೊಳ್ಳಿಕ್ಕಿಷ್ಟಪಡ್ತೀರ

ಹೌದಾ ಈಗ ನಿಮಗೆ ಕ್ಯಾಮರ ಎಲ್ಲ ಒಳ್ಳೆಯದು ಬೇಕಿದ್ದರೆ ನೀವು ವಿವೋ ತಗೊಬೋದು ವಿವೋ ಮೊಬೈಲು ಉಂಟಲ್ಲ ವಿವೋ ಕಂಪೆನಿಯದ್ದು ಅದರಲ್ಲಿ ಹೊಸ ಹೊಸತು ವೆರೈಟಿ ಬಂದಿದೆ ಆ ಮೊಬೈಲ್ ನೀವು ತಗೊಬೋದು ಅದರಲ್ಲಿ ನಿಮಗೆ ಕ್ಯಾಮರ ಸಹ ಒಳ್ಳೆಯದಿರ್ತದೆ ಮತ್ತು ನಿಮಗೆ ಒನ್ ಟ್ವೆಂಟಿ ಏನು ಅಂದರೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ನಿಮಗೆ ನೂರಿಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಕೆಪಾಸಿಟಿ ಸಿಗ್ತದೆ ರ್ಯಾಮ್ ಒಂದು ಆರು ಜಿ ಬಿಯದ್ದು ಸಿಗ್ತದೆ ಮತ್ತು ಅದೆ ನಿಮಗೆ ನೋಡಲಿಕ್ಕೆ ಸಹ ತುಂಬ ಚಂದ ಇರ್ತದೆ ಮೊಬೈಲ್ ಫೊಟೊ ಎಲ್ಲ ತೆಗ್ದದ್ದು ತುಂಬ ಕ್ಲ್ಯಾರಿಟಿ ಬರ್ತದೆ ಮತ್ತು ನಿಮಗೆ ಬೇರೆ ಬೇರೆ ಇದೆಲ್ಲ ಹಾಕಿ ಎಫೆಕ್ಟ್ ಎಲ್ಲ ಹಾಕಿ ಅದ್ರಲ್ಲಿ ನೀವು ಫೊಟೊ ತೆಗಿಬೋದು ಫೊಟೊಶೂಟ್ ಎಲ್ಲ ಮಾಡ್ಬೋದು ಅದರಲ್ಲಿ ಮೇಯ್ನ್ ಫೊಟೊಕ್ಕೆಲ್ಲ ಬೇಕಾಗಿ ಮತ್ತು ನಿಮಗದ್ರ ಸ್ಪೀಕರ್ ಸಹ ಅಂದರೆ ಸ್ಪೀಕರ್ ಸಹ ತುಂಬ ಒಳ್ಳೆದುಂಟದರಲ್ಲಿ ಮಾತಾಡುವುದೆಲ್ಲ ಸ್ವಲ್ಪ ಒಳ್ಳೆ ಆಗಿ ಸ್ವಲ್ಪ ಕ್ಲಿಯರ್ ಆಗಿ ಎಲ್ಲ ಕೇಳ್ತದೆ ಹಾಗಾಗಿ ನೀವು ವಿವೋ ತಗೊಬೋದು ಮೇಡಮ್ ದೀಪಾವಳಿಗುಂಟು ಮೇಡಮ್ ನಮ್ಮ ಅಂಗಡಿಯಿಂದ ಆಫರ್ ಉಂಟು ಅಂದರೆ ನಿಮಗೆ ಗಿಫ್ಟ್ ಹ್ಯಾಂಪರ್ ಒಂದು ಬರ್ತದೆ ಅದರಲ್ಲಿ ಒಂದು ಉಡುಗೊರೆ ಒಂದು ಕೊಡ್ತೇವೆ ನಾವು ಇಯರ್ ಫೋನೊಂದು ಕೊಡ್ತೇವೆ ಹಾಗೆ ಹೌದು ಅದೇ ದೀಪಾವಳಿ ಆಫರ್ ಮತ್ತು ನಿಮಗೆ ಕಡಿಮೆ ಅಂದರೆ ನೀವು ಒಂದು ಒಂದು ಟೈಮಿಗೆ ನಿಮಗೆ ಅಷ್ಟು ಕೊಟ್ಟು ಕಷ್ಟಾಗ್ತದೆ ಅಂತ ಇದ್ದರೆ ನಿಮಗೆ ಅದನ್ನು ಇ ಅಂದರೆ ಕಂತುಗಳ ಮುಖಾಂತರ ಸಹ ನೀವದನ್ನು ಖರೀದಿ ಮಾಡ್ಬೋದು ನಮ್ಮಲ್ಲಿ ಮತ್ತು ಅದನ್ನು ತಿಂಗಳು ತಿಂಗಳು ಕಂತು ಕಟ್ಟಿಕೊಂಡು ಹಾಗೆ ತಗೊಬೋದು ಅಂದರೆ ಮತ್ತು ನಮ್ಮ ಹತ್ರ ಬೇರೆ ಕಂಪೆನಿ ಸಹ ಮೊಬೈಲ್ ಉಂಟು ನೀವು ನೀವು ಇಲ್ಲಿಗೆ ಬಂದರೆ ನೋಡ್ಬೋದು ನಮ್ಮ ಹತ್ರ ವಿವೋ ಸಹ ಉಂಟು ಮತ್ತು ಒಪ್ಪೊ ಕಂಪಿನಿಯದ್ದು ಸಹ ಉಂಟು ಮತ್ತು ರೆಡ್ಮಿ ಸಹ ಉಂಟು ಬೇರೆ ಬೇರೆ ಕಂಪ್ನಿಯದ್ದು ಮೊಬೈಲ್ ಉಂಟು ನೀವಿಲ್ಲಿಗೆ ಬಂದರೆ ಬೇಕಾದರೆ ಫೊಟೊ ಎಲ್ಲ ತೆಗೆದು ಯಾವ ಮೊಬೈಲ್ ಅಲ್ಲಿ ಸಹ ನಮ್ಮ ಹತ್ರ ಒಂದೊಂದು ಸ್ಯಾಂಪಲ್ ಪೀಸ್ ಇರ್ತದೆ ಅದರಲ್ಲಿ ನೀವು ಫೊಟೊ ಎಲ್ಲ ತೆಗೆದು ನೋಡ್ಬೋದು ಯಾವ ರೀತಿ ಬರ್ತದೆ ನಿಮಗೆ ಯಾವುದಿಷ್ಟ ಆಗ್ತದೆ ಅದನ್ನು ತಗೊಬೋದು ನಿಮಗೆ ಮತ್ತು ನಿಮಗೆ ಸ್ವಲ್ಪ ಜಾಸ್ತಿ ರೇಂಜಿದ್ದು ತಗೊಳುದಾದರೆ ಸಹ ನಮ್ಮಲ್ಲಿ ಕಂತು ಸಿಸ್ಟಮ್ ಎಲ್ಲ ಉಂಟಲ್ಲ ನೀವು ತಗೊಬೋದು ತೊಂದರೆ ಇಲ್ಲ

ಆಯಿತು ನೀವು ನಾಳೆ ಬನ್ನಿ ಮೇಡಮ ಅದೆ ನಮ್ಮ ಅಂಗಡಿಗೆ ಬನ್ನಿ ಮೇಡಮ್ ನಾಳೆ ನಾಳೆ ಬನ್ನಿ ಮತ್ತು ನಿಮಗೆ ಇಲ್ಲಿ ವಿವೋ ಬಿಟ್ಟು ಬೇರೆ ಸಹ ಕಂಪ್ನಿಯದ್ದು ಸಹ ಮೊಬೈಲೆಲ್ಲ ಉಂಟಲ್ಲ ನೀವೆಲ್ಲ ನೋಡಿ ಅಂದರೆ ನಿಮಗೆ ಗೊತ್ತಾಗ್ತದೆ ಕ್ಯಾಮರ ಎಲ್ಲ ಹೇಗೆ ವರ್ಕ್ ಆಗ್ತದೆ ಆಮೇಲೆ ಸೌಂಡ್ ಎಲ್ಲ ಹೇಗೆ ಉಂಟು ಅದರದು ಮೊಬೈಲದ್ದೆಲ್ಲ ನೋಡಿ ನೀವು ತಗೊಬೋದು ಆಯ್ತಾಯಿತು ಸರಿ ಹಾಂ ಓಕೆ ಬನ್ನಿ ನಾಳೆ ಬನ್ನಿ ಮೇಡಮ್ ನಾಳೆ ಬನ್ನಿ ಆಯಿತಾ ಸರಿ ಹಾಂ